ನನಗೆ ತಿಳಿದಿರುವ ಪ್ರಕಾರ ಕೋಲಾರ ಜಿಲ್ಲೆಯ ಕೆಲವು ಗಮನಾರ್ಹ ಪ್ರವಾಸಿ ಆಕರ್ಷಣೆ ಅಥವಾ ಹೆಗ್ಗುರುತುಗಳು ಯಾವ ಯಾವ ಸ್ಥಳಗಳು ಎಂದರೆ ಪ್ರ ಪ್ರವಾಸಿ ಆಕರ್ಷಣೆ ಇತಿಹಾಸ ಸಂಸ್ಕೃತಿ ಅವನಿ ಬೆಟ್ಟ ಚಿಕ್ಕ ತಿರುಪತಿ ಎಮ್ ವಿಶ್ವೇಶ್ವರಯ್ಯ ವಸ್ತು ಸಂಗ್ರಹಾಲಯ ನನಗೆ ಗೊತ್ತಿರುವಷ್ಟು ಅವನಿ ಬೆಟ್ಟ ತುಂಬ ಚೆನ್ನಾಗಿರುತ್ತೆ ಮತ್ತು ನೋಡೋದಕ್ಕೂ ಅಷ್ಟೇ ಅಲ್ಲಿ ಇರುವ ವಾತಾವರಣ ಮತ್ತೆ ಆಗಿನ ಕಾಲದಲ್ಲಿ ರಾಮ ಸೀತೆ ಆಂಜನೇಯ ಮತ್ತು ಜ ಲವ ಕುಶರು ಈ ಅವರು ಈಗಿನ ಕಾಲ್ದಿಂದ ಆಗಿನ ಕಾಲದಿಂದ ಅಲ್ಲಿ ಇರ್ತಿದ್ದರು ಅಂತ ಜನರ ನಂಬಿಕೆ ಮತ್ತು ಅವರು ಅಳವಡಿಸುತ್ತಿರುವಂತಹ ಪಾತ್ರೆಗಳು ಮತ್ತು ಇತರೆ ಕುದುರೆಗಳು ಬೆಟ್ಟಗಳನ್ನು ಅದು ಬೆಟ್ಟ ಬೆಟ್ಟವನ್ನು ತಿಂದಿರುವುದು ಆಗ ಆ ಕುದುರೆಗಳಿಗೆ ಊಟ ಆಹಾರ ಇಲ್ಲದೇ ಅವು ಬೆಟ್ಟವನ್ನು ತಿಂದಿರುವುದು ಮತ್ತು ಅದು ಕಂಡು ಈಗಲೂ ಸಹ ಜನರು ಅಲ್ಲಿ ಸಿಗುವ ಹುಲ್ಲನ್ನು ಕಿತ್ತು ಅಲ್ಲೇ ಹಾಕುತ್ತಾರೆ ಮತ್ತು ಅದೇ ರೀತಿಯಾಗಿ ಚಿಕ್ಕ ತಿರುಪತಿ ಅದು ನನಗೆ ಅಷ್ಟೊಂದು ತಿಳಿದಿಲ್ಲ ಮತ್ತು ಎಮ್ ವಿಶ್ವೇಶ್ವರಯ್ಯ ವಸ್ತು ಸಂಗ್ರಹಾಲಯ ವಿಶ್ವೇಶ್ವರಯ್ಯ ಅವರು ವಾ ಯೂಸ್ ಮಾ ಯೂಸ್ ಮಾಡ್ತಾಯಿರ್ತಕ್ಕಂಥ ಪೆನ್ನು ಪುಸ್ತಕ ಮತ್ತು ಅವರ ವಸ್ತುಗಳನ್ನು ಎಲ್ಲಾ ಸಹ ವಸ್ತುಗಳನ್ನು ಎಲ್ಲ ವಸ್ತು ಸಂಗ್ರಹಾಲಯಕ್ಕೆ ಅಲ್ಲಿ ಪ್ರವಾಸಿ ಸ್ಥಳವಾಗಿ ಅದನ್ನು ಮಾಡಿದ್ದಾರೆ ಮತ್ತು ಅವನಿ ಬೆಟ್ಟ ವಿಶ್ವೇಶ್ವರಯ್ಯ ಇವೆರಡು ಪ್ಲೇಸ್ ತುಂಬ ಚೆನ್ನಾಗಿದೆ